ಈಗಿನ ಯುವ ಜನರು ಸಾಂಸ್ಕೃತಿಕ ಪದ್ಧತಿಗಳನ್ನು ಯಾವನ್ನು ಅನುಕರಣೆ ಮಾಡ್ತಾಯಿಲ್ಲ ಯಾಕೆ ಅಂದರೆ ಅವರು ಹಾಕುವಂಥ ವೇಷ ಭೂಷಣಗಳಾಗ್ಬೋದು ಉಡುಗೆ ತೊಡುಗೆಗಳು ಹಾಗೆ ಅವರು ಓಡಾಡುವಂಥ ರೀತಿ ನೀತಿಗಳು ಹಾಗೆ ಅವರು ಆಚರಿಸುವಂಥ ಹಬ್ಬ ಹರಿದಿನಗಳು ಅವುಗಳೆಲ್ಲದನ್ನು ನೋಡಿದ್ರೆ ಅವರು ಯುವಜನರು ಯಾರೂ ಯಾವುದೇ ರೀತಿಯಾದಂಥ ಹಬ್ಬಗಳನ್ನು ಸಾಂಪ್ರದಾಯಿಕವಾಗಿ ಅವರು ಆಚರಣೆ ಮಾಡೋದಿಲ್ಲ ಏನೋ ಹಬ್ಬ ಬಂತು ಅಂದರೆ ದೇವಸ್ಥಾನಗಳ್ಗೆ ಹೋಗಿ ಬರ್ತಾರೆ ಅಷ್ಟೇ ಆದರೆ ಮನೆಯಲ್ಲಿ ಮಾಡುವಂಥ ಸಂಪ್ರದಾಯಗಳನ್ನು ಅವರೇನು ಅನುಸರ್ಸ್ತಾ ಇಲ್ಲ ಇದನ್ನು ಬರೀ ಹಳ್ಳಿಗಳಲ್ಲಿ ಮಾತ್ರ ನೋಡಬಹುದು ಹಳ್ಳಿಗಳಲ್ಲೇ ಅದು ಕೆಲವು ಮನೆಗಳಲ್ಲಿ ಸಹ ನೋಡಬಹುದು ಅಷ್ಟೇ ಈ ಯುವಜನರಿಗೆ ಅವರು ಹಾಕುವಂಥ ಬಟ್ಟೆಗಳು ಅಷ್ಟೇ ಫಶ್ಟು ಹಿಂದಿನ ಕಾಲದಲ್ಲಿ ಸಂಪ್ರದಾಯವಾಗಿ ಈ ಸೀರೆಯೋ ಲಂಗವೋ ಲಂಗ ಬ್ಲೌಸು ಈ ಥರ ಬಟ್ಟೆಗಳನ್ನು ಹಾಕ್ತಾಯಿದ್ದರು ಆದರೆ ಈಗಿನ ಕಾಲದವ್ರು ಇವು ಚೂಡಿದಾರ ಇವು ಚೂಡಿದಾರಕ್ಕಿನ್ನಾ ಪ್ಯಾಂಟ್ ಶರ್ಟುಗಳೆ ಜಾಸ್ತಿ ಹಾಕ್ಕೊಂಡು ಓಡಾಡ್ತಿದ್ದಾರೆ ಇದರಿಂದಾ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳು ಎಲ್ಲೋ ಒಂದು ಕಡೆ ನೆಲೆಗಳನ್ನು ಕಳ್ಕೊತಾಯ್ತೆ ಮತ್ತು ನಮ್ಮ ಹಬ್ಬ ಹರಿದಿನಗಳ ಆಚರ್ಣೆಗಳಲ್ಲಿ ಆಗ್ಬೋದು ದೇವಸ್ಥಾನಗಳ ಕಾರ್ಯ ಕಲಾಪಗಳೆಲ್ಲ ಆಗ್ಬೌದು ಮತ್ತು ಅವರು ಮಾಡುವಂಥ ಆಚರಣೆಗಳೆಲ್ಲ ಆಗ್ಬೋದು ಇದರಿಂದ ಅನಿಸ್ತೈತೆ ಎಲ್ಲೋ ನಮ್ಮ ಯುವಜನರು ಸಾಂಸ್ಕೃತಿಕ ನೆಲೆಯಿಂದ ಈಚೆ ಬರ್ತವರೆ ಆ ನೆಲೆಗಳನ್ನು ಸಡಿಲಗೊಳಿಸ್ಕೊಂತವ್ರೆ ಸಡಿಲಗೊಳಿಸ್ಕೊಂತವ್ರೆ ಅನ್ನೋದಕ್ಕಿನ್ನ ಫುಲ್ಲು ಕಳ್ಕೊತವ್ರೆ ಅನ್ನೊದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ